ಯಾರು ಮಾತಾಡ್ತಿದ್ದೀರ ಹೌದು ಹೌದು ಗೈಡು ಏನು ಬೇಕಿತ್ತು ಒಳ್ಳೆಯದೆ ಆಯಿತು ಬಿಡಿ ಹೌದಾ ಸರಿ ಈ ಕಡೆಗೆ ಕೇದಾರ್ನಾಥ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾಕೆ ಅಂದರೆ ಅಲ್ಲಿ ತುಂಬ ಜನ ಎಲ್ಲಿಂದ ಎಲ್ಲಿವರೆಗೂ ತುಂಬ ಜನ ಬರ್ತಾರೆ ದೇವಸ್ಥಾನ ನೋಡೋಕ್ಕೆ ಈ ಕಡೆಗೆ ಬದ್ರಿನಾಥ್ ಇದೆ ಮತ್ತೆ ಬದ್ರಿನಾಥನು ಅಷ್ಟೇ ತುಂಬ ಫೇಮಸ್ಸಾಗಿದೆ ನೋಡ್ಕೊ ನೋಡಬಹುದು ಮತ್ತೆ ಇಲ್ಲಿ ಹವಿ ಮುಟ್ಟೇಶ್ವರ ದೇವಸ್ಥಾನ ಇದೆ ಹವಿ ಮುಟ್ಟೇಶ್ವರ ದೇವಸ್ಥಾನದಲ್ಲಿ ಅಂತೂ ಹೇಳಿ ಮಹಡಿ ಸತ್ಯ ಅಂದ್ರೆ ಹಂಗೆ ನಡೆಯುತ್ತೆ ತುಂಬ ಸತ್ಯ ಇದೆ ಬರಬಹುದು ನೀವು ಹೌದಾ ತುಮ್ಕೂರು ಹತ್ರನ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಹಾಂ ಊಟನೂ ಹಾಕ್ತಾರೆ ಮತ್ತೆ ಏನಾದರೂ ಮನ ಮನಸ್ಸಲ್ಲಿ ನೆನೆಸ್ಕೊಂಡು ವೀಳ್ಯದೆಲೆಯಲ್ಲಿ ಮೇಲೆ ದೀಪ ಅಂಟಿಸಿ ಬಿಟ್ಟರೆ ನಾವು ನೀರಿನ ಮೇಲೆ ಹಾಂ ಹೋಗುತ್ತೆ ಒಳ್ಳೆಯದಾದ್ರೆ ಮೇಲುಗಡೆನೇ ತೇಲುತ್ತೆ ಇಲ್ಲ ಅಂದ್ರೆ ನಿಮಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಲ್ಲ ಅಂದರೆ ಮುಳುಗೋಗುತ್ತೆ ಅದೂ ಅಷ್ಟೇ ತುಂಬ ಫೇಮಸ್ಸಾಗಿದೆ ನೋಡಬಹ್ದು ಮತ್ತೆ ಈ ಕಡೆ ಕೋಟಿಲಿಂಗ ಇದೆ ಕೋಟಿಲಿಂಗ ನೋಡ್ಬೋದು ಮತ್ತೆ ಬಂಗಾರ ತಿರುಪತಿ ಇದೆ ಫೇಮಸ್ ಇದೆ ಮತ್ತೆ ದೊಡ್ಡ ತಿರುಪತಿ ಸಣ್ಣ ತಿರುಪತಿ ಫೇಮಸ್ಸ ತುಂಬ ಬಾಲಾಜಿ ಬಾಲಾಜಿ ತಿರುಮಲ ತಿರುಪತಿ ತಿರುಪತಿ ಫೇಮಸ್ಸು ಇನ್ನೊಂದು ಹೆಸ್ರು ಬಾಲಾಜಿ ಅಂತಾರೆ ಸರಿ ಬರ್ತೀನ್ ಬಿಡಿ ಕರ್ಕೊಂಡೋಗಿ ಎಲ್ಲ ನಿಮಗೆ ಯಾವ್ಯಾವ ದೇವಸ್ಥಾನ ಬೇಕೋ ಎಲ್ಲ ತೋರಿಸ್ಕೊಂಡು ವಿವರವಾಗಿ ನಿಮಗೆ ಹೇಳ್ತಾ ಇಂಥ ದೇವಸ್ಥಾನದಲ್ಲಿ ಇಂಥ ಮಹಿಮೆ ಇದೆ ಅಂತ ನಾನು ಹೇಳ್ತೀನಿ ಬಿಡಿ ಬರ್ತೀನಿ ಬರ್ತೀನಿ